ಶಿಕ್ಷಣದ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಪ್ರಾಥಮಿಕ ಶಿಕ್ಷಣ ಒಂದು ಮಕ್ಕಳಿಗೆ ಮಕ್ಕಳ ಅಭಿವೃದ್ದಿಗೊಂದು ಅಡಿಪಾಯ ಇದ್ದ ಹಾಗೆ ಮತ್ತು ಅಂದು ಅಡಿಪಾಯ ಹಾಕುವಂಥ ಒಂದು ಗುರಿಯನ್ನು ಹೊಂದಿದೆ ಹಾಗಾಗಿ ಶಿಕ್ಷಣದ ಜೊತೆಗೆ ಅವ್ರ ಒಂದು ಸಾಮಾಜಿಕ ಕೌಶಲ್ಯಗಳು ಅಥವಾ ನಡವಳಿಕೆ ಮತ್ತು ವ್ಯಕ್ತಿತ್ವವನ್ನು ಬೆಳೆಸಲಿಕ್ಕೆ ಸಾಕು ಅಬಿ ಅಥವಾ ವ್ಯಕ್ತಿತ್ವವನ್ನು ಬೆಳೆಸಲಿಕ್ಕೆ ಅಭಿವೃದ್ಧಿಪಡಿಸಲಿಕ್ಕೆ ಅವರ ಆಸಕ್ತಿಗಳನ್ನು ಒಂದು ಅನ್ವೇಷಿಸಲಿಕ್ಕೆ ಮತ್ತು ಅವರ ಸೃಜನಶೀಲತೆಯನ್ನು ಬಳಸ್ಕೊಂಡು ವಿದ್ಯಾರ್ಥಿಗಳಿಗೆ ಕಲಿಸುವಂಥ ಒಂದು ಕಲಿಸುವಂಥ ಒಂದು ವ್ಯವಸ್ಥೆ ಬರಬೇಕು ನಮ್ಮ ಭಾರತದ ಹನ್ನೊಂದನೇ ರಾಷ್ಟ್ರಪತಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಮ್ರು ಹೇಳಿದ ಹಾಗೆ ಸೃಜನಶೀಲತೆಯು ಯಶಸ್ಸಿನ ಕೀಲಿಯಾಗಿದೆ ಮತ್ತು ಪ್ರಾಥಮಿಕ ಶಿಕ್ಷಣವು ಶಿಕ್ಷಕರು ಆ ಮಟ್ಟದಲ್ಲಿ ಮಕ್ಕಳಲ್ಲಿ ಸೃಜನಶೀಲತೆಯನ್ನು ತರಬಹುದು ಅಂತ ಅವ್ರು ಹೇಳಿದ್ದಾರೆ ಹೀಗಾಗಿ ಪ್ರಾಥಮಿಕ ಶಿಕ್ಷಣ ಶಿಕ್ಷಕ ಶಿಕ್ಷಣ ತಜ್ಞರಿಂದ ಶಿಕ್ಷಕರಿಂದ ಹಿಡಿದು ಸಮಾಜದವರೆಗೆ ಮತ್ತು ಇನ್ನು ಹೆಚ್ಚಿನ ಜೀವನದ ಎಲ್ಲ ಅಂಶಗಳಲ್ಲಿ ಮಕ್ಕಳ ಬೆಳವಣಿಗೆಗೊಂದು ಒಂದು ಒಳ್ಳೆಯ ಸಾಧನವಾದ ವೇದಿಕೆಯನ್ನು ಒದಗಿಸ್ತದೆ ಹಾಗಾಗಿ ನಮ್ಮದು ಈ ಪ್ರಾಥಮಿಕ ಶಿಕ್ಷಣ ಏನಿದೆ ನೋಡಿ ಅದು ಒಂದು ಬಹಳ ಬಹಳ ಒಂದು ಮುಖ್ಯ ಘಟ್ಟ ಅಂತ ಹೇಳ್ಬೋದು ಹಾಗೆಯೇ ಈಗೊಂದು ಪ್ರಾಥಮಿಕ ಶಿಕ್ಷಣದಲ್ಲಿ ಎಂತಹ ಸಮಸ್ಯೆಗಳಿದೆ ಅಂದರೆ ನೀವು ನೋಡಿರ್ಬೌದು ಕೆಲವು ದಶಕಗಳಲ್ಲಿ ತಂತ್ರಜ್ಞಾನ ಒಂದು ಮಿಂಚಿನ ವೇಗದಲ್ಲಿ ಅಭಿವೃದ್ದಿಗೊಳ್ತಾ ಗೊಂಡಿದೆ ಮತ್ತು ಗೊಳ್ತಾ ಇದೆ ದಿನದಿಂದ ದಿನಕ್ಕೆ ಹೊಸ ಹೊಸ ಆವಿಷ್ಕಾರಗಳು ಆಗ್ತನೇ ಇದೆ ಈ ಒಂದು ವಿಕಸನದೊಂದಿಗೆ ನಮ್ಮ ಸುತ್ತಲಿನ ಎಲ್ಲವು ಅಭಿವೃದ್ದಿಗೊಳ್ತಾಯಿದೆ ಈಗ ಮತ್ತು ತೀವ್ರವಾಗಿ ಇದು ತಂತ್ರಜ್ಞಾನ ಬದಲಾಗ್ತಯಿದೆ ಒಂದು ಸಲ ನಮ್ಮ ತಂತ್ರಜ್ಞಾನವು ನಮ್ಮ ಜಾ ತಂತದ್ ತಂತ್ರಜ್ಞಾನ ನಮ್ಮ ಜೀವನದ ಪ್ರತಿಯೊಂದು ಅಂಶವನ್ನು ಕೂಡ ಅದು ಮುಚ್ಚಿದೆ ಮುಟ್ತಿ ಮುಟ್ಟಿದೆ ಹಾಗಾಗಿ ಶಿಕ್ಷಣ ವ್ಯವಸ್ಥೆಯಲ್ಲಿ ತಂತ್ರಜ್ಞಾನ ಇನ್ನೂ ಒಂದು ಗಮನಾರ್ಹ ಬಲ್ ಬದಲಾವಣೆಯನ್ನು ಮಾಡಬೇಕಾಗಿದೆ ಅಂತ ನಾ ಹೇ ನನ್ನ ಒಂದು ಅನಿಸಿಕೆ ನಮ್ಮ ಶಿಕ್ಷಣ ವ್ಯವಸ್ಥೆ ಒಂದು ಶತಮಾನದ ಹಿಂದಿನ ರೀತಿಯಲ್ಲಿದೆ ಅಂತ ನನಗೆ ಅನ್ನಿಸ್ತದೆ ಶಿಕ್ಷಣಕ್ಕೆ ತಂತ್ರಜ್ಞಾನದ ವರದಾನ ವನ್ ವರದಾನವನ್ನು ನಾವು ಶಿಕ್ಷ ಯಾರು ಶಿಕ್ಷಕರ ಶಿಕ್ಷಣ ತಜ್ಞರಾಗಿರ್ಬೋದು ಅದನ್ನು ಅರ್ಥ ಅರ್ಥ ಮಾಡಿಕೊಳ್ಳಬೇಕು ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಏನು ನಾವೀನ್ಯತೆ ಅಗತ್ಯ ಅಗತ್ಯ ಆಗಿದೆ ಖಾಲಿ ನಾವು ಬರೀ ಇತಿಹಾಸವನ್ನೇ ಹೇಳ್ತಾ ಹೋದರೆ ಆಗುವುದಿಲ್ಲ ಈಗದ ರೆ ಒಂದು ತಂತ್ರಜ್ಞಾನದ ಬಗ್ಗೆ ಆಗಿರ್ಬೋದು ಈ ಒಂದು ನಾ ಅಭಿವೃದ್ದಿಗೊಂಡಿರುವಂತಹ ಈ ಒಂದು ಸಮಾಜದ ಬಗ್ಗೆ ಅದರ ತಂತ್ರಜ್ಞಾನದ ಬಗ್ಗೆ ಮಕ್ಕಳಿಗೆ ಈಗಲೇ ಅದರ ಬಗ್ಗೆ ಸಣ್ಣದರಿಂದಲೇ ಒಂದು ಬೋಧನೆಯನ್ನು ಮಾಡ್ತಾ ಹೋದರೆ ಖಂಡಿತ ಅವ್ರಿಗೆ ನಮಗೆ ಮುಂದೆ ಅದು ಮುಂದಿನ ಇದರಲ್ಲಿ ಗಮನಾರ್ಹ ಬೆಳವಣಿಗೆಯಲ್ಲಿ ನಾವು ಇನ್ನೂ ಕೂಡ ಉತ್ತಮವಾಗಿ ಬೆಳಿಲಿಕ್ಕೆ ಅಥವಾ ಅದರ ಬಗ್ಗೆ ತಿಳ್ಕೊಳ್ಲಿಕ್ಕೆ ನಮಗೆ ಸುಲಭ ಆಗತ್ತೆ ಆಮೇಲೆ ಇನ್ನು ಅದೆ ಹೇಳಿದಾಗೆ ಶಿಕ್ಷಣದಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವೀನ್ಯತೆ ಅಂದರೆ ಈಗ ಪ್ರಪಂಚದಾದ್ಯಂತ ದೇಶ ನಗ್ ದೇಶಗಳು ನಿಧಾನವಾಗಿ ಮತ್ತು ಸ್ ಸ್ಥಿರವಾಗಿ ಒಂದು ವಿವಿಧ ತಾಂತ್ರಿಕ ಆವಿಷ್ಕಾರಗಳಿಗೆ ಹೊಂದಿಕೊಳ್ತಾ ಇದೆ ಮಕ್ಕಳಲ್ಲಿ ಒಂದು ಸರ್ವತೋಮುಖ ಬೆಳವಣಿಗೆಗೆ ಮ ಒತ್ತು ನೀಡುವ ಪಠ್ಯಕ್ರಮಗಳನ್ನು ಶಿಕ್ಷಕರು ಇದು ಶಾಲೆಯಲ್ಲಿ ಅಳವಡಿಸ್ತ ಇದ್ದರೆ ಅವರ ಪಾಠದಲ್ಲಿ ಮತ್ತು ಇದು ಈಗ ಇಂಜಿನಿಯರಿಂಗ್ ವಿಜ್ಞಾನ ತಂತ್ರಜ್ಞಾನ ಮತ್ತು ಗಣಿತ ಎಲ್ಲ ಒಂದು ವಿಭಾಗಗಳಲ್ಲಿ ಇದು ಮಕ್ಕಳ ಒಂದು ಸರ್ವತೋಮುಖ ಬೆಳವಣಿಗೆ ಮೇಲೆ ಕೇಂದ್ರಿಕರಿಸ್ತದೆ ಒಂದು ಈ ಈ ರೀತಿಯ ಒಂದು ಆವಿಷ್ಕಾರಿ ಅಂದರೆ ಶಿಕ್ಷಣದಲ್ಲಿ ಈ ರೀತಿಯ ಒಂದು ತಂತ್ರಜ್ಞಾನದ ಬಗ್ಗೆ ಆಗಿರ್ಬೋದು ನಾವೀನ್ಯತೆಯನ್ನು ಮಾಡುದ್ರಿಂದ ಇದೊಂದು ಸರ್ವತೋಮುಖ ಮಕ್ಕಳ ಒಂದು ಸರ್ವತೋಮುಖ ಬೆಳವಣಿಗೆ ಮೇಲೆ ಕೇಂದ್ರಿಕರಿಸ್ತದೆ ಮತ್ತೊಂದು ವಿಮರ್ಶಕಾತ್ಮಕಾದಂಥ ಒಂದು ಚಿಂತನೆಯ ಸಾಮರ್ಥ್ಯವನ್ನು ಅಭಿವೃದ್ದಿಪಡಿಸಲಿಕ್ಕೆ ಕೂಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತದೆ ಇನ್ನು ಕೋಡಿಂಗ್ ಮತ್ತು ರೋಬೊಟಿಕ್ಸ್ ಅಂತು ಅನೇಕ ಒಂದು ಪ್ರಾಥಮಿಕ ಶಾಲೆ ಹಂತದಲ್ಲಿ ನಾವು ಅಳವಡಿಸಬೇಕಾಗಿದೆ ಯಾಕಂದ್ರೆ ನಮಗೆ ಅದು ಕೋಡಿಂಗ್ ಅನ್ ಏನು ಅನ್ನುವುದು ಯಾವಾಗ ಪಿ ಯು ಸಿಯ ಹಂತಕ್ಕೆ ಬಂದ ನಂತರ ಅದು ಕೂಡ ಕಂಪ್ಯುಟರ್ ಸೈನ್ಸನ್ನು ತಕೊಂಡ ನಂತರ ಮಕ್ಳಿಗೆ ಗೊತ್ತಾಗ್ತದೆ ಆದ್ರೆ ಇದನ್ನು ನಾವು ಪ್ರಾಥಮಿಕ ಶಿಕ್ಷಣದಲ್ಲೇ ಸ್ವಲ್ಪ ಸ್ವಲ್ಪ ಕೋಡಿಂಗ್ನ ಬಗ್ಗೆ ನಾವೊಂದು ಅವರಿಗೆ ಮಾಹಿತಿಯನ್ನು ಆಗಿರ್ಬೋದು ಆ ಒಂದು ಜ್ಞಾನವನ್ನು ಕೊಡ್ತ ಬಂದರೆ ಖಂಡಿತ ಅವರಿಗೆ ಅವರ ಭವಿಷ್ಯ ರೂಪಿಸ್ಕೊಳ್ಲಿಕ್ಕೆ ಡ ಕೂಡ ಒಂದು ಸುಲಭ ಆಗ್ತದೆ ಯಾಕಂದರೆ ಮಕ್ಕಳಿಗೆ ತಿಳಿವಳಿಕೆ ಬರ್ತದೆ ಓಕ್ ಸರಿ ನಾನು ಮುಂದೆ ಈಗ ಯಾವ ರೀತಿ ಅಂದರೆ ಈ ಮಕ್ಕಳೆಲ್ಲ ಈಗ ಅಷ್ಟು ನಾವು ಸಣ್ಣದಿರುವೇಕ್ಕ ಇರ್ ಇದ್ದ ರೀತಿ ಅವರ ಮನಸ್ಥಿತಿ ಇಲ್ಲ ಬಹಳಷ್ಟು ಸಮಾಜ ಹೇಗೆ ಬೆಳಿತ ಉಂಟು ಆ ರೀತಿ ಮಕ್ಕಳು ಕೂಡ ಪ್ರತಿಯೊಂದ್ರಲ್ಲಿ ಕೂಡ ಹುಷಾರಾಗ್ತ ಹುಷಾರಿದ್ದಾರೆ ಅರ್ಥ ಮಾಡಿಕೊಳ್ಳ ಮಾಡಿಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅವರು ಸಮಾಜ ಈ ಒಂದು ಪ್ರಪಂಚ ಫೈವ್ ಜಿಯಲ್ಲಿ ಹೋಗ್ತಿದ್ರೆ ಮಕ್ಕಳ ಮನಸ್ಥಿತಿ ಸಿಕ್ಸ್ ಜಿಯಲ್ಲಿ ಹೋಗಿ ಹೋಗ್ತಾ ಇದೆ ಹಾಗಾಗಿ ಅವರಿಗೆ ಸ್ ಪ್ರಾಥಮಿಕ ಹಂತದಲ್ಲಿ ಈ ಕೋಡಿಂಗ್ನ ಬಗ್ಗೆ ಅಥವಾ ರೋಬೊಟಿಕ್ಸ್ನ ಬಗ್ಗೆ ಈ ಒಂದು ಆರ್ಟಿಫಿಷಿಯಲ್ ಇಂಟಲ್ಜೆನ್ಸ್ನ ಬಗ್ಗೆ ಈಗಲೇ ಅವರಿಗೊಂದು ಆ ಜ್ಞಾನವನ್ನು ತುಂಬಿಸ್ತಾ ಹೋದರೆ ಖಂಡಿತವಾಗಿಯೂ ಮುಂದಿನ ಒಂದು ಭವಿಷ್ಯದಲ್ಲಿ ಅವರಿಗೆ ಅವರ ಭವಿಷ್ಯ ಅತ್ಯುತ್ತಮವಾಗಿ ರೂಪುಗೊಳ್ಳಿಕ್ಕೆ ಇದೊಂದು ಸಹಾಯ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಇನ್ನೂ ಶಿಕ್ಷಣದಲ್ಲಿ ನಾವೀನ್ಯತವನ್ನು ಪರಿ ಪರಿಚಯ್ಸಲೂ ತುಂಬ ಹಲವಾರು ಸಂಸ್ಥೆಗಳಿದೆ ಆದರೆ ಒಮ್ಮೆ ಇದು ದೊಡ್ಡ ಕಾರ್ಪೊರೇಟ್ಗಳ ಅಡಿಯಲ್ಲಿ ಬಂದರೆ ಒಂದು ಅದು ಬೋದ್ ನಾವು ಶಿಕ್ಷಣ ಏನು ಬೋಧನೆ ಬೋಧನೆ ನಾವೀನ್ಯತೆಗಿಂತ ಹೆಚ್ಚು ಪ್ರಕ್ರಿಯೆ ಅಂದು ಪ್ರಕ್ರಿಯೆ ಆ ಒಂದು ಆಧಾರಿತ ಅಂತ ಹೇಳ್ಬೋದು ಉದಾಹರಣೆಗೆ ಈಗ ಒಂದು ಕೇವಲ ಒಂದು ಬ್ಲಾಕ್ಗಳನ್ನು ಜೋಡಿಸುವುದು ಅಥವಾ ರೆಡಿಮೇಡಿ ರೆಡಿಮೇಡ್ ರೋಬೋಟ್ ಕಿಟ್ಗಳನ್ನು ಬಳಸೋದು ಈ ರೀತಿ ಈ ರೀತಿಯ ಕೆಲವೊಂದು ಚಟುವಟಿಕೆಗಳನ್ನು ಎಲ್ಲ ನಾವು ಸಣ್ಣದರಿಂದಲೇ ಮಕ್ಕಳಿಗೆ ಕೊಡ್ತ ಬಂದರೆ ಅದು ಅವರಿಗೆ ಮುಂದಿನ ಇದರಲ್ಲಿ ಬಹಳ ಒಂದು ಸುಲ ಅವರ ಕಲಿಕೆಗೆ ಅಥವಾ ಅವರ ಒಂದು ಶಿಕ್ಷಣಕ್ಕೆ ಬಹಳ ಒಂದು ಸುಲಭ ಆಗ್ತದೆ ಹೀಗಾಗಿ ನನ್ನ ಅನಿಸಿಕೆ ಏನಂದರೆ ಇದೇ ರೀತಿ ಒಂದು ಚಿಕ್ಕ ವಯಸ್ನಲ್ಲಿಯೆ ಕೋಡಿಂಗ್ ಮತ್ತು ರೋಬೊಟಿಕ್ಸ್ ಕಲಿಯೋದು ಮಕ್ಕಳಿಗೆ ತಂತ್ರಜ್ಞಾನದಲ್ಲಿ ಒಂದು ಆಸಕ್ತಿಯನ್ನು ಬೆಳೆಸ್ಲಿಕ್ಕೂ ಸಹಾಯ ಮಾಡ್ತದೆ ಮತ್ತು ಸಮಾನಾಂತರವಾಗಿ ಅವರು ಸ್ಮಾರ್ಟ್ ಆಗಿ ಯೋಚಿಸಲಿಕ್ಕೆ ನವೀನರಾಗಿ ಒಂದು ಸ್ಮಾರ್ಟ್ ವ್ಯಕ್ತಿ ಆಗಿ ಮಾಡಲಿಕ್ಕೆ ಅವರಿಗೆ ಸಹಾಯ ಮಾಡ್ತದೆ ಹಾಗಾಗಿ ಪ್ರಾಥಮಿಕ ಶಿಕ್ಷಣದಲ್ಲಿ ಈ ಒಂದು ತಂತ್ರಜ್ಞಾನದ ಬಗ್ಗೆ ಅರಿವು ಮೂಡಿಸು ಅರಿವು ಮೂಡಿಸುವುದು ಅನಿವಾರ್ಯ ಮತ್ತು ಅದು ಮಸ್ಟ್ ಆಗಲೇಬೇಕು ಅಂತ ನನ್ನ ಒಂದು ಅನಿಸಿಕೆ ಅದೇ ರೀತಿ ಈ ಒಂದು ತಂತ್ರಜ್ಞಾನದ ಬಗ್ಗೆ ಎಷ್ಟು ನಾವು ನಾನು ಹೇಳಿದೆನೊ ಅದೇ ರೀತಿ ವ್ಯಕ್ತಿತ್ವ ವಿಕಸನದ ಬಗ್ಗೆ ಕೂಡ ನಾವು ಪಾಠವನ್ನು ಮಾಡಬೇಕಾಗ್ತದೆ ಯಾಕಂದ್ರೆ ಈಗ ಸಮಾಜ ಎತ್ತ ಯಾವ ಕಡೆ ಹೋಗ್ತ ಇದೆ ಎನ್ನುವುದು ನಮಗೆ ಅರಿವಾಗ್ತ ಇದೆ ಆ ರೀ ಹಾಗಾಗಿ ಮೌಲ್ಯವಿತ್ ಮೌಲ್ಯಯುತ ಶಿಕ್ಷಣ ಕೂಡ ಇಲ್ಲಿ ನಾವು ಒತ್ತು ಕೊಡಬೇಕಾಗಿದೆ ಒಬ್ಬ ವ್ಯಕ್ತಿ ಇನ್ನೊಬ್ಬರ ಜೊತೆ ಹೇಗೆ ಮಾತಾಡುವುದು ನಮ್ಮ ನಮಗಿಂತ ವಯಸ್ಸಲ್ಲಿ ದೊಡ್ಡಾದವರು ದೊಡ್ಡ ನಮ್ಮ ನಮಗಿಂತ ವಯಸ್ಸಿನಲ್ಲಿ ಹಿರಿಯವರಿಗೆ ಯಾವ ರೀತಿ ನಾವೊಂದು ಗೌರವವನ್ನು ಕೊಡಬೇಕು ಇನ್ನೊಬ್ಬರಿಗೆ ಹೇಗೆ ಸಹಾಯ ಮಾಡಬೇಕು ಅಥವಾ ಒಂದು ಕರುಣೆ ಆಗಿರ್ಬೋದು ಅಥವಾ ಅದೆ ಸಹಾಯ ಹೇಳಿದಾಗೆ ಸಹಾಯ ಇದು ಇವುಗಳ ಬಗ್ಗೆ ಮೌಲ್ಯಯುತ ಶಿಕ್ಷಣ ಕೂಡ ಸಣ್ಣದರಿಂದಲೆ ಮಕ್ಕಳಿಗೆ ಕೊಡುವುದು ಅಗತ್ಯ ಇದೆ ಅಂದರೆ ಈಗಿನ ಒಂದು ಸಮ ಈಗಿನ ಒಂದು ಪ್ರಪಂಚ ಅಥವಾ ಈಗಿನ ಒಂದು ಸಮಾಜಕ್ಕೆ ಹೋಲಿಸಿದರೆ ಇದು ನನ್ನ ಅನಿಸಿಕೆ